ಮೇಡಮ್ ಕೃಷ್ಣಪ್ಪ ಅಂತ ಮಾತಾಡ್ತಿರೋದು ಬ್ಯಾಂಕ್ ಮ್ಯಾನೇಜರಾ ಮಾತಾಡ್ತಾಯಿರೋದು ಮೇಡಮ್ ನೀವು ಮೇಡಮ್ ನಾವು ಬಿಸ್ನಸ್ ಲೋನ್ ತಗೋಬೇಕೂಂತಿದ್ದೀವಿ ಮೇಡಮ್ ಹ್ಞೂ ಮೇಡಮ್ ಹೌಸಿಂಗ್ ಲೋನು ಮೇಡಮ್ ಅದೇ ಹೌಸಿಂಗ್ ಲೋನ್ ಅಂದರೆ ಹೌಸಿಂಗ್ ಲೋನು ಬೇಕು ಬಿಸ್ನೆಸ್ ಲೋನು ಬೇಕು ಮೇಡಮ್ ಎರಡೂ ಒಟ್ಟಿಗೆ ಮಾಡಣ ಅಂತಿದೀನಿ ನನ್ನ ಮಗನ ಹೆಸ್ರಲ್ಲಿ ತಗೊಂತಾಯಿದ್ದೀವಿ

ಹಾಂ ಮೇಡಮ್ ಹೌದ್ ಮೇಡಮ್ ಅದು ಮಾಡಿಕೊಡಿ ಮೇಡಮ್ ಮತ್ತೆ ಆಮೇಲೆ ಬೇಕಾರೆ ಮೇಡಮ್ ನನ್ನ ಫೈ ಲ್ಯಾಕ್ ಬೇಕು ಮೇಡಮ್ ಈಗ ಪ್ರೆಸೆಂಟು ಹಾಂ ಮೇಡಮ್ ಮೇಡಮ್ ನಾ ಇಲ್ಲೇ ಕೋಲಾರದಲ್ಲಿ ಮಹಾಲಕ್ಷ್ಮಿ ಲೇಯೌಟಲ್ಲಿದೆ ಮೇಡಮ್ ಸೈಟು ತರ್ಟಿ ಫೋರ್ಟಿ ಇದೆ ಮೇಡಮ್ ಸೈಟು ಹಾಂ ಮೇಡಮ್ ಹ್ಞೂ ಮೇಡಮ್ ಹ್ಞೂ ಮೇಡಮ್ ಮನೆ ಕಟ್ಕೋಬೇಕು ಆಧಾರ ಫಾನ್ ನಂಬರ್ ಮೇಡಮ್ ನಿಮ್ಗೆ ವಾಟ್ಸ್ಆ್ಯಪ್ ಮಾಡ್ತೀನಿ ಮೇಡಮ್ ನಾನು ಎಲ್ಲ ಡಿಟೇಲ್ಸ ಇಲ್ಲಾಂದರೆ ತಂದ್ಕೊಡ್ತೀನಿ ಮೇಡಮ್ ಅಲ್ಲೇ ಬಂದು ಬ್ಯಾಂಕ್ ಹತ್ರ ಹಾಂ ಮೇಡಮ್ ನೋಡಿ ಮೇಡಮ್ ನೋಡಿ ಹ್ಞೂ ಮೇಡಮ್ ಮೇಡಮ್ ಹಾಂ ಮೇಡಮ್

ಹಾಂ ಮೇಡಮ್ ಹ್ಞೂ ಮೇಡಮ್ ಮಾಡ್ಕೋ ಪರವಾಗಿಲ್ಲ ಮೇಡಮ್ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ನಿಮ್ಮ ಇವರು ನಿಮ್ಮ ಕ್ಲೈಂಟ್ ಅವರು ಇವ್ರು ಇದ್ದಾರೆ ಮೇಡಮ್ ಅವರು ಕಿಶೋರ್ ಎಲ್ಲ ಹೇಳಿದಾರೆ ಮೇಡಮ್ ಅವರು ಬಂದಿದ್ದೆ ಬ್ಯಾಂಕ್ ಹತ್ತಿರ ಹಾಂ ಡಿಟೇಲ್ಸ್ ಎಲ್ಲ ಹೇಳಿದಾರೆ ನಿಮ್ಮ ಹತ್ರ ಮಾತಾಡಿ ಅಂತ ಹೇಳದ್ರು ಮೇಡಮ್ ಒಂದ್ಸರಿ ಹಾಂ ಮೇಡಮ್ ಓಕೆ ಮೇಡಮ್ ಅವರು ಮೇಡಮ್ ಎಲ್ಲಿ ಸಿಕ್ತಾರೆ ಮೇಡಮ್ ಅವರು ಕೋಲಾರದವ್ರೇನ ಹಾಂ ಓಕೆ ಓಕೆ ಮೇಡಮ್ ಹಾಂ ಲೀಗಲ್ ವೆರಿಫಿಕೇಶನ್

ಹಾಂ ಮೇಡಮ್ ಸ್ವಲ್ಪ ದಯವಿಟ್ಟು ಅದನ್ನು ಸ್ವಲ್ಪ ಮಾಡಿಕೊಡಿ ಮೇಡಮ್ ನನಗೆ ಮನೆ ಕಟ್ಟಬೇಕು ನಾನು ತುಂಬ ಕಡೆ ಓಡಾಡಿದೆ ಮೇಡಮ್ ನಿಮ್ಮ ಬ್ಯಾಂಕಲ್ಲಿ ಆಗುತ್ತೆ ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್ ಸ್ವಲ್ಪ ಮಾಡಿಕೊಡಿ ಹಾಂ ಮೇಡಮ್ ಹಾಂ ಆಮೇಲೆ ನಮ್ಮ ಮಗ ಅವ್ರದು ಡಿಟೇಲ್ಸ್ ಏನಾದ್ರು ತರಬೇಕಾ ಮೇಡಮ್ ನಮ್ಮ ಮಗ ಅವ್ರದು ಡಿಟೇಲ್ಸ್ ಹಾಂ ಮೇಡಮ್ ಆಯಿತು ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಸೊ ಒರ್ಜಿನಲ್ಸೇ ಬೇಕಾ ಮೇಡಮ್ ಎಲ್ಲಾ ಒರ್ಜಿನಲ್ಸಾ ಇಲ್ಲ ಜೆರಾಕ್ಸ್ ತಂದರೆ ಸಾಕಾ ಮೇಡಮ್ ಒಂದ್ ಸೆಟ್ ಜೆರಾಕ್ಸ್ ಸಾಕಾ ಮೇಡಮ್ ಹಾಂ

ಹ್ಞೂ ಮೇಡಮ್ ಹಂಗಾರೆ ನಾಳೆ ಬರ್ಲಾ ಮೇಡಮ್ ನಾನು ಇರ್ತೀರಾ ನೀವು ಓಕೆ ಮ್ಯಾಮ್ ಒನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಹಂಗೆ ಬರ್ತೀನಿ ಮೇಡಮ್ ಒಂದು ಸ್ವಲ್ಪ ಮಾಡಿಕೊಡಿ ಮೇಡಮ್ ಅದು ದಯವಿಟ್ಟು ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್